ನನ್ನ ಹವ್ಯಾಸಗಳನ್ನು ಕೈಗೊಳ್ಳುವಲ್ಲಿ ನಮ್ಮ ಪೋಷಕರು ಭಾಳಷ್ಟು ಗಮನವನ್ನು ನೀಡಿದ್ದಾರೆ ಹಾಗೂ ಬೆಂಬಲವನ್ನು ಕೂಡ ನೀಡಿದ್ದಾರೆ ನಮ್ಮ ತಂದೆಯವರು ನನಗೆ ಬೆಳಗಿನ ಜಾವ ಐದು ಗಂಟೆಗೆ ಎಬ್ಬರಿಸಿ ಕರೆದುಕೊಂಡು ಕ್ರೀಡೆ ಆಡಲು ಕರೆದುಕೊಂಡು ಹೋಗುತ್ತಾರೆ ಕ್ರೀಡಾಂಗಣದಲ್ಲಿ ನಾನು ಕ್ರಿಕೆಟ್ ಆಡುವಾಗ ನನ್ನನ್ನು ಬೆಂಬಲಿಸುತ್ತಾರೆ ನನಗೆ ಜ್ಯೂಸು ಕೂಡ ನೀಡುತ್ತಾರೆ ನಂತರ ಅವರು ನನ್ನನ್ನು ಅಲ್ಲಿಂದ ಕರೆದುಕೊಂಡು ಮನೆಗೆ ಬರುತ್ತಾರೆ ಹಾಗೆಯೇ ಅವರೇ ನನ್ನನ್ನು ಸ್ನಾನ ಮಾಡಿಸಿ ಕಾಲೇಜಿಗೂ ಸಹ ಬಿಡುತ್ತಾರೆ ನನ್ನ ಹವ್ಯಾಸಗಳಿಗೆ ಭಾಳಷ್ಟು ಬೆಂಬಲವನ್ನು ನೀಡಿದ್ದಾರೆ ನಾನು ಕ್ರಿಕೆಟ್ ಆಡುತ್ತೇನೆ ಎಂದಾಗ ನನಗೆ ಕ್ರಿಕೆಟ್ ಬ್ಯಾಗನ್ನು ಸಹ ನೀಡಿದ್ದರು ಅದರ ಅದರ ಫಲಿತಾಂಶವಾಗಿ ನಾನು ಕ್ರಿಕೆಟ್ ಆಡುವಲ್ಲಿ ಉತ್ತೀರ್ಣನಾಗಿದ್ದೇನೆ ನಾನು ಕ್ರಿಕೆಟ್ ಆಡಲು ಪ್ರಾರಂಭಿಸಿದಾಗ ನನ್ನ ವಯಸ್ಸು ಬಂದು ಎಂಟು ವರ್ಷ ಹಾಗೂ ಅಲ್ಲಿಂದ ಇಲ್ಲಿಯವರೆಗೂ ನನ್ನ ತಂದೆ ತಾಯಿಯು ನನ್ನನ್ನು ಬೆಂಬಲಿಸುತ್ತಲೇ ಬಂದಿದ್ದಾರೆ ಹಾಗೂ ನಮ್ಮ ತಾಯಿಯು ಪೌಷ್ಟಿಕ ಆಹಾರವನ್ನು ನೀಡಿದ್ದಾರೆ ಕ್ರಿಕೆಟ್ ಆಡುವಾಗ ನನಗೆ ಆಯಾಸವಾಗುವುದೆಂದು ಅವರು ಪೌಷ್ಟಿಕ ಆಹಾರಗಳನ್ನು ನೀಡುತ್ತಾರೆ ನಮ್ಮ ತಂದೆಯವರು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡು ತಾಸು ಅವರು ನನ್ನನ್ನು ಕ್ರೀಡಾಂಗಣಕ್ಕೆ ಕರೆದುಕೊಂಡು ಹೋಗಿ ಕ್ರಿಕೆಟ್ ಆಡಲು ಬಿಡುತ್ತಾರೆ ಹಾಗು ಅಲ್ಲಿಯೇ ಇದ್ದು ನನ್ನನ್ನು ಬೆಂಬಲಿಸುತ್ತಾರೆ ನನಗೆ ಇಂತಹ ತಂದೆ ತಾಯಿ ಸಿಕ್ಕಿರೋದರಿಂದ ನಾನು ಕ್ರಿಕೆಟ್ ಆಡುವಲ್ಲಿ ಉತ್ತಮವಾದ ಪ್ರದರ್ಶನ ನೀಡುತ್ತೇನೆ ಈ ಬೆಂಬಲವನ್ನು ನೀಡಿದ ನನ್ನ ತಂದೆ ತಾಯಿಗೆ ನಮಸ್ಕಾರವನ್ನು ಹೇಳುತ್ತ ಇಲ್ಲಿಗೆ ಮುಗಿಸುತ್ತೇನೆ